ಹಲೋ ಸರ್ ಡಾಕ್ಟರ್ ಅಭಿಷೇಕ್ ಅವರಾ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಬರಬೇಕು ಅಂತ ಇದ್ವಿ ನಮಗೆ ಸ್ವಲ್ಪ ಶೀತ ಜ್ವರ ಎರಡು ದಿವ್ಸ್ದಿಂದ ಹೋಗ್ತಿಲ್ಲ ಅದಕ್ಕೆ ಯಾವಾಗ ಬರಬೇಕು ಏನು ಅಂತ ಕೇಳೋಣ ಅಂತ ಮಾಡಿದ್ದು ನಮ್ಮೂರು ಚಿತ್ರದುರ್ಗ ಸರ್ ಹೌದು ನಮಗೆ ಶೀತ ಜ್ವರ ಎರಡು ದಿವ್ಸ್ದಿಂದ ಹೋಗ್ತಾ ಇಲ್ಲ ಗಂಟಲು ನೋವು ಬೇರೆ ಬರ್ತಾ ಇದೆ ಅದಕ್ಕೆ ನಿಮ್ಮ ಆಸ್ಪತ್ರೆ ಎಲ್ಲಿ ಬರುತ್ತೆ ಅಂತ ಕೇಳಿ ಬರೋಣ ಅಂ ಹಾಂ ಹಾಂ ಓಕೆ ಓಕೆ ಸರ್ ಎಷ್ಟೊತ್ತಿಗೆ ಬರಬೇಕು ಸರ್ ಬೆಳಗ್ಗೆನಾ ಅಥವಾ ಸಂಜೆನಾ ಹಾಂ ಹೌದಾ ಸರಿ ಭಾನುವಾರ ಹೊತ್ತು ಇರ್ತೀರಾಸರ್ ಭಾನುವಾರ ಇರೋದಿಲ್ವಾ ಓಕೆ ಕೇಳಿಸ್ತಿದೆಯಾ ಮೆಡಿಸಿನಿಗೆಲ್ಲ ಎಷ್ಟು ಖರ್ಚಾಗ್ಬೋದು ಸಪ್ರೇಟಾ ಅಥವಾ ಎರಡೂ ಸೇರಿ ದುಡ್ಡು ಕೊಟ್ಟರೆ ನಡಿಯುತ್ತಾ ಓಕೆ ಸರ್ ಬರ್ತೀವಿ ಸರ್ ನಾಳೆ ಇನ್ನಂಗೆ ಇಲ್ಲ ಇಲ್ಲ ಮತ್ತಿನ್ನೇನೂ ತೊಂದರೆ ಇಲ್ಲ ಸರ್ ಸರಿ ಸರ್ ನಾಳೆ ಬರ್ತೀವಿ ಓಕೆ ಥ್ಯಾಂಕ್ ಯೂ